ನಮ್ಮ ಪ್ರದೇಶದಲ್ಲಿ ಅತ್ತನೇ ತರಗತಿ ಮುಗಿದ ನಂತರ ಬೇರೆ ಬೇರೆ ಕೋರ್ಸುಗಳು ಲಭ್ಯವಿರುತ್ತವೆ ಅಂತಲೇ ಹೇಳ್ಬೋದು ಯಾವ ರೀತಿ ಹತ್ತನೇ ತರಗತಿ ಮುಗಿದಮೇಲೆ ಕಾಮರ್ಸು ಆರ್ಟ್ಸು ಸೈನ್ಸು ಡಿಪ್ಲೋಮ ಆಗಿರ್ಬೋದು ಐ ಟಿ ಐ ಈ ರೀತಿ ರೀತಿಯಾದಂಥ ವಿವಿಧ ರೀತಿಯ ಕೋರ್ಸುಗಳನ್ನು ತೆಗೆದುಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳು ಅತಿ ಹೆಚ್ಚು ಹೆಚ್ಚು ಓದುವುದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ನಮಗೆ ಬೇಕಾದಂತ ಆದ್ಯತೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ತಮಗೆ ಬೇಕಾದ ಉದ್ಯೋಗವಕಾಶಗಳಿಗೆ ಹೊರಡ್ತಾರೆ ಅಂತಲೇ ಹೇಳಬೋದು ನಮ್ಮ ಪ್ರದೇಶದಲ್ಲಿ ಹತ್ತನೇ ತರಗತಿ ಮುಗಿದ್ಮೇಲೆ ಶೈಕ್ಷಣಿಕ ಆದ್ಯತೆಗಳಿಗೆ ಯಾವ ರೀತಿ ಆದ್ಯತೆ ಕೊಡ್ತಾರೆ ಅಂತ ಬಂದರೆ ಹೆಚ್ಚು ಹೆಚ್ಚು ಆದ್ಯತೆ ಕೊಡುವುದು ಅಂತ ಬಂದಾಗ ಸೈನ್ಸು ಮತ್ತು ಕಾಮರ್ಸಿಗೆ ಆದ್ಯತೆಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಸೈನ್ಸ್ ಮತ್ತು ಕಾಮರ್ಸ್ಗೆ ಏಕೆ ಆದ್ಯತೆಯನ್ನು ಕೊಡ್ತಾರೆ ಅಂದರೆ ಸೈನ್ಸ್ನಲ್ಲಿ ಅತಿ ಹೆಚ್ಚು ಉದ್ಯೋಗ ಅವಕಾಶಗಳು ಇವೆ ಆರ್ಟ್ಸ್ನಲ್ಲಿ ಕಾಮರ್ಸಲ್ಲಿ ಆರ್ಟ್ಸ್ಗೆ ಕಾಮರ್ಸ್ಗೆ ಹೋಲಿಸಿದ್ರೆ ಸಿ ಸೈನ್ಸ್ನಲ್ಲಿ ತಗೊಂಡರೆ ಇಂಜಿನಿಯರು ಬಿ ಟೆಕ್ಕು ಬಿ ಇಯಾಗಿರ್ಬೋದು ಈ ರೀತಿಯ ಮುಂತಾದವುಗಳನ್ನು ಆದ್ಯತೆಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದೇ ಮಗ ಬಾಯ್ಸ್ಗಾದರೆ ಡಿಪ್ಲೋಮ ತೆಗೆದುಕೊಂಡು ಓದ್ಬೋದು ಡಿಪ್ಲೋಮ ಮತ್ತೆ ಐ ಟಿ ಐ ತೆಗೆದುಕೊಳ್ಳಿ ಅಂತ ಆದ್ಯತೆಗಳನ್ನ ನೀಡ್ತಾರೆ ಈ ರೀತಿ ಆದ್ಯತೆಗಳನ್ನು ನೀಡುವುದರ ಮೂಲಕ ಮಕ್ಕಳನ್ನು ಓದಿಸುವುದರ ಮೂಲಕ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅವರು ತಮಗೆ ಬೇಕಾದ ಆಯ್ಕೆಗಳನ್ನು ಓದಿಕೊಳ್ಳುವುದರ ಮೂಲಕ ತಮಗೆ ಬೇಕಾದ ಉದ್ಯೋಗವಕಾಶಗಳನ್ನು ಹುಡುಕಿಕೊಳ್ಳುವುದರ ಮೂಲಕ ತಮ್ಮ ಜೀವನವನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಎಲ್ಲರೂ ಆಸೆ ಪಡುತ್ತಾರೆ ಇದೇ ರೀತಿ ನಮ್ಮ ಪ್ರದೇಶದಲ್ಲಿ ಹತ್ತನೇ ತರಗತಿ ಆದ ಮೇಲೆ ವಿವಿಧ ರೀತಿಯ ಕೋರ್ಸ್ಗಳಿಗೆ ಆದ್ಯತೆಯನ್ನ ನೀಡುವುದರ ಮೂಲಕ ವಿವಿಧ ರೀತಿಯ ಕೋರ್ಸುಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿಕೊಂಡು ಒಳ್ಳೆ ಉದ್ಯೋಗಕ್ಕೆ ಕಳಿಸಬೇಕೆಂದು ಎಲ್ಲ ತಂದೆ ತಾಯಿಗಳು ಆಸೆ ಪಡುವುದರ ಮೂಲಕ ಎಲ್ಲ ತಂದೆ ತಾಯಿಗಳ ಇಚ್ಛೆಯು ಕೂಡ ಆಗಿರುತ್ತದೆ ಅದೇ ರೀತಿ ಮಕ್ಕಳು ಕೂಡ ಓದಿ ತಮ್ಮ ತಂದೆ ತಾಯಿಗೆ ಹೆಸರನ್ನು ತರುವುದರ ಮೂಲಕ ಒಳ್ಳೆ ಕೆಲಸಕ್ಕೆ ಸೇರುವುದರ ಮೂಲಕ ತಂದೆ ತಾಯಿಯನ್ನು ಸಾಕೋದರ ಮೂಲಕ ಅವರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ಅಂತ ಈ ಎಲ್ಲರೂ ಆಸೆ ಪಡ್ತಾರೆ ಅಂತಲೇ ಮತ್ತು ಈ ಥರ ಪ್ರದೇಶಗಳಲ್ಲಿ ಒಂದೊಂದು ರೀತಿಯ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿಯ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾರೆ ಅಂತ ಹೇಳ್ಬೋದು